ನಮ್ಮ ನಮ್ಮ ಹೂರು ನಮ್ಮ ಗ್ರಾಮ ತುಂಬ ಚಿಕ್ಕದು ಆ ಗ್ರಾಮದಲ್ಲಿ ಮೊದಲು ಯಾವುದೇ ರೀತಿಯಾದ ಎಜುಕೇಟರ್ಸ್ ಇರಲಿಲ್ಲ ಅವರಿಗೆ ಒಂದು ವಿದ್ಯಾಭ್ಯಾಸ ಕೊಡುವಷ್ಟು ಶಕ್ತಿ ಸಹ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಒಂದು ವಿದ್ಯಾಭ್ಯಾಸದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಎಲ್ಲರೂ ಸಹ ಓದಿ ಮುಂದೆ ಬರ್ತಯಿದ್ದಾರೆ ಇಲ್ಲಿ ಅನೇಕ ರೀತಿಯಾದ ಒಂದು ಕೆಲಸದಲ್ಲಿರುವ ವ್ಯಕ್ತಿಗಳನ್ನು ಸಹ ನೋಡ್ಬೋದು ಮತ್ತೆ ನನಗೆ ವಿಶೇಷತೆ ಅನ್ನಿಸಿದ್ದು ಯಾರಪ್ಪ ಏನಪ್ಪ ಅಂತಂದರೆ ಹ ನಮ್ಮ ಗ್ರಾಮದಲ್ಲಿ ಒಬ್ಬರು ಹಿಂಡಿಯನ್ ಹಾರ್ಮಿ ಸಹ ಇದ್ದಾರೆ ಅವರು ನಮ್ಮ ಊರಿನಿಂದ ಒಂದು ಚಿಕ್ಕ ಗ್ರಾಮದಿಂದ ಅವರು ದೂರದ ಒಂದು ಊರಿಗೆ ಹೋಗಿ ಅಲ್ಲಿ ನಮಗೋಸ್ಕರ ನಮಗೋಸ್ಕರ ಅವರು ಕಾವಲು ಕಾಯ್ತಾಯಿದ್ದಾರೆ ಅದು ಒಂಥರ ನನಗೆ ಹೆಮ್ಮೆ ಅಂತ ಅನ್ನಿಸುತ್ತೆ ಅದು ನನಗೆ ನೋಡಿದರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನಮ್ಮೂರಲ್ಲಿ ಸಹ ಒಬ್ಬ ಹಾರ್ಮಿ ಇದ್ದಾರೆ ಅವರು ನಮ್ಮ ದೇಶ ಕಾಯೋಕ್ಕೋಗಿದ್ದಾರೆ ಅಂತ ಆಗುತ್ತೆ ಈಗ ಸುತ್ತಮುತ್ತ ಹಳ್ಳಿಗಳವರು ಬಂದ್ಬಿಟ್ಟು ಇವರೂರಲ್ಲಿ ಒಬ್ಬ ಇಂಡಿಯನ್ ಹಾರ್ಮಿ ಇದ್ದಾರೆ ಅಂತ ಹೇಳಿದರೆ ಅದೊಂಥರಾ ಫೀಲೆ ಬೇರೆ ಇದೆ ಸೊ ನನಗೆ ನನಗೆ ತುಂಬ ಖುಷಿ ಇದೆ ನಮ್ಮ ಊರು ಇತ್ತೀಚಿನ ದಿನಗಳಲ್ಲಿ ಮುಂದುವರೀತಾಯಿದೆ ಇದು ಮುಂದೊಂದು ದಿನ ಇನ್ನೂ ಮುಂದುವರಿಯುತ್ತೆ ಅನ್ನೋದೊಂದು ಖುಷಿ ಇದೆ